ಹಲೋ ಹಾಂ ನಮಸ್ತೆ ಹೇಳಿ ಒಹ್ ಅನನ್ಯ ಅವ್ರ ಪೆರೆಂಟ್ಸಾ ಹಾಂ ಹೇಳಿ ಮೇಡಮ್ ಮೇಡಮ್ ಅನನ್ಯ ಯಾಕೋ ತುಂಬ ಡಲ್ಲಾಗಿ ಹೋಗಿದ್ದಾಳೆ ಮನೇಲಿ ಏನು ಓದ್ತಾ ಇಲ್ವಾ ಅವಳು ಹೌದಾ ಆದರೂ ಕೂಡ ಟೆಸ್ಟ್ಗಳಲೆಲ್ಲ ಕಡಿಮೆ ಮಾರ್ಕ್ಸ್ ತೆಗಿತಾ ಇದ್ದಾಳಲ್ಲ ಏಕೆ ಅವಳು ಮನೆಗೆ ಬಂದಾಗ ಏನು ಮಾಡ್ತಾಳೆ ಅವ್ಳು ಮನೇಲಿ ಹೌದಾ ಅವ್ಳು ಟೂಷನ್ಗೆ ಏನಾದರೂ ಕಳಿಸ್ತಾ ಇದ್ದೀರಾ ಟೂಷನ್ಗೆ ಹಾಕಿಲ್ವಾ ಅವಳನ್ನ ನೀವು ಹಾಂ ಮೇಡಮ್ ನೀವು ನೆಕ್ಸ್ಟ್ ನಾನು ಇನ್ನೊಂದು ಟೆಸ್ಟ್ ಆದ್ಮೇಲೆ ಹೇಳ್ತೀನಿ ಅನನ್ಯನ ನೀವು ಟೂಷನ್ಗೆ ಹಾಕ್ಬೇಕಾಗತ್ತೆ ಅವ್ಳಿಗೆ ಸ್ವಲ್ಪ ತುಂಬ ಡಲ್ ಮಾ ಡಲ್ಲಾಗಿ ಬಿಟ್ಟಿದಾಳೆ ಟೆಸ್ಟ್ಗಳಲೆಲ್ಲ ಐವತ್ತು ಅಂದರೆ ಐವತ್ತಕ್ಕೆ ಒಂದು ಮೂವತ್ತು ಮೂವತ್ತೈದು ಈ ಥರ ಫಫಾಮೆನ್ಸ್ ಕಡಿಮೆ ಆಗ್ತಾ ಇದೆ ಅವ್ಳದ್ದು ಅಟ್ ಲೀಸ್ಟ್ ಒಂದು ನಲ್ವತ್ತು ನಲ್ವತ್ತೈದರ ತನಕ ಅವ್ಳು ರೀಚ್ ಆಗಬೇಕು ಆ ಥರ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಏಕಂದರೆ ನೀವು ನಮ್ಮ ಕ್ವಾನ್ವೆಂಟಿಗಾಗಲಿ ಸ್ಕೂಲ್ಗಾಗಲಿ ಕಳಿಸ್ತಾ ಇದ್ದೀರಾ ಅಮೌಂಟ್ ಕಟ್ಬಿಟ್ಟು ಅಂದ್ಬಿಟ್ಟು ನಾವು ಅವ್ಳಿಗೆ ಚೆನ್ನಾಗಿ ಓದಿಸಬೇಕಲ್ವಾ ಅದಕ್ಕೋಸ್ಕರ ಹೇಳ್ತಾ ಇರೋದು ಏನು ಲಿವ್ ಬೇಕಿತ್ತಾ ಯಾಕೆ ಮ್ಯಾಮ್ ಏನಕ್ಕೆ ಲಿವ್ ಇವಾಗಲೇ ತುಂಬ ಡಲ್ ಆಗಿ ಹೋಗಿದಾಳಲ್ವ ಅವಳು ದೇವ್ರ ಜಾತ್ರೇನಾ ಎಲ್ಲಿ ಮೇಡಮ್ ಹಾಂ ಹಾಂ ಹೌದಾ ಎರಡು ದಿನ ಎಲ್ಲ ರಜೆ ಕೊಡಕ್ಕಾಗಲ್ಲ ಮೇಡಮ್ ಒಂದು ದಿನ ಒಂದು ದಿನ ರಜೆ ನೋಡ್ತೀನಿ ಮೇಡಮ್ ಓಕೆ ಹೇಳ್ತೀನಿ ಲಿವ್ ಲೆಟರ್ ಕೊಟ್ಟು ಕಳಿಸ್ಬಿಡಿ ಇವತ್ತೇ ಯಾವಾಗ ರಜೆ ಬೇಕು ಹೌದಾ ಓಕೆ ನಾಳೆ ವ್ಯಾನಲ್ಲಿ ಬರ್ತಾರಲ್ಲ ಆ ಹುಡ್ಗ್ರ ಹತ್ತಿರ ಲಿವ್ ಲೆಟರ್ ಕೊಟ್ಬಿಡಿ ನಾನು ಕಲೆಕ್ಟ್ ಮಾಡ್ಕೊಂತಿನಿ ನಾಳೆ ಒಂದು ದಿನ ಉಳಿಸ್ಕೊಂಡು ನಾಳಿದ್ದು ಕಳ್ಸ್ಬಿಡಿ ಹಾಂ ಓಕೆ ಮ್ಯಾಮ್ ತ್ಯಾಂಕ್ ಯು